ಹಲೋ ಹಾಂ ಬಿ ಎಂ ಎಸ್ ಸ್ಕೂಲಿಂದ ಪ್ರಿನ್ಸ್ಪಲ್ ಮಾತಾಡ್ತಾಯಿದ್ದೀನಪ್ಪ ಅಪ್ಪಾ ನೀವು ಶಿವ ಕುಮಾರಾ ಹಾಂ ನಿಮ್ಮ ಮಗಳು ನ್ ಬಗ್ಗೆ ಸ್ವಲ್ಪ ಕಂಪ್ಲೆಂಟಿತ್ತಲ್ವಪ್ಪ ಶಿವ ಕುಮಾರವರೆ ಅಪ್ಪ ಹುಡ್ಗಿ ಸರಿಯಾಗಿ ಓದಲ್ಲ ಡಲ್ಲಾಗಿದ್ದಾಳೆ ಮುಂಚೆ ಚೆನ್ನಾಗಿ ಓದ್ತಿದ್ಲು ಇತ್ತೀಚೆಗೆ ಸ್ವಲ್ಪ ಡಲ್ಲಾಗಿದ್ದಾಳೆ ಯಾಕೆ

ಅದೇ ಮುಂಚೆ ಎಲ್ಲ ಸ್ವಲ್ಪ ಮುಂಚೆ ಆಕ್ಟಿವಾಗೆ ಇದ್ಲಪ್ಪ ಇತ್ತೀಚೆಗೆ ಈಗೊಂದು ಮಂಥ್ ಟೂ ಮಂಥಿಂದ ಟೀಚರ್ಸೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರಪ್ಪ ಅವರ ಪೇರೆಂಟ್ಸ್ ಸ್ವಲ್ಪ ಇನ್ಫಾರ್ಮ್ ಮಾಡಿ ಮೇಡಮ್ ಅಂತ ಅಪ್ಪ ಇಲ್ಲ ಫೇಲಾಗಿದ್ದಾಳಪ್ಪ ಹುಡುಗಿ ಹಾಗಾಗಿನೆ ಕಾಲ್ ಮಾಡಿರೋದು ಯಾರೆರು ಡಲ್ ಸ್ಟೂಡೆಂಟ್ಸ್ ಇದ್ದಾರೊ ಆ ಡಲ್ ಸ್ಟೂಡೆಂಟ್ಸಲ್ಲಿ ನಿಮ್ಮ ಮಗಳೂ ಒಬ್ಬಳು ಸೌಂದರ್ಯ ಸೌಂದರ್ಯನು ಒಬ್ಬಳು ಹಂಗಾಗಿ ಕಾಲ್ ಮಾಡ್ತಾಯಿದ್ದೀವಿ ಎಲ್ಲ ಟೀಚರ್ಸು ಅವಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ದಾಳಪ್ಪ ಟ್ಯೂಷನ್ಗೆಲ್ಲಾದರೂ ಹಾಕಿದ್ದೀರಾಪ್ಪ ಹ್ಞೂ ಮತ್ತೆ ಟ್ಯೂಷನ್ಗಾಕಿ ನೀವೂ ಮನೇಲಿ ಹೇಳಿಕೊಟ್ಟು ಆದರೂ ಅವಳು ಇಷ್ಟು ಡಲ್ ಸ್ಟೂಡೆಂಟ್ ಆಗಿದ್ದಾಳಲ್ಲಪ್ಪ ಹಾಂ ಹಾಂ ಹಾಂ ನೀವು ಮೊಬೈಲು ಸ್ವಲ್ಪ ಕಂಟ್ರೋಲ್ ಮಾಡಿಯಪ್ಪ ಮೊಬೈಲ್ ಆದಷ್ಟು ಕಡಿಮೆ ಮಾಡಿ ಕೊಡೋಕ್ಕೆ ಮಗುಗೆ ಮೊಬೈಲ್ ಕೊಡಬೇಡಿ ಅದಕ್ಕೆ ಆ ಕಾನ್ಸೆಂಟ್ರೇಷನೆಲ್ಲ ಆ ಮೊಬೈಲ್ ಮೇಲೆ ಹೋಗ್ತಿದೆ ಅದಕ್ಕೆ ಅವಳು ಓದೋದ್ರ ಬಗ್ಗೆ ಕಾನ್ಸಂಟ್ರೇಶನ್ ಮಾಡ್ತಿಲ್ಲ ಅನಿಸುತ್ತೆ ಹಾಂ ಹಾಂ ಈಗ ನೆಕ್ಸ್ಟ್ ಎಕ್ಸಾಮಿದೆಪ್ಪ ಮತ್ತೆ ಅದರಲ್ಲೂ ಫೇಲಾದರೆ ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ದೊಡ್ಡ ಎಕ್ಸಾಮಿದೆ ಈಗ ಮೊನ್ನೆ ಮಿಟ್ಟರ್ಮ್ ಎಕ್ಸಾಮಲ್ಲೆಲ್ಲ ಫೇಲಾಗಿದ್ದಾಳೆ ಆದಷ್ಟು ಫೇಲಾಗದೆ ಇರಂಗೆ ನೆಕ್ಸ್ಟು ಸ್ವಲ್ಪ ಚೆನ್ನಾಗಿ ಓದಿಸಿ ಕೂರಿಸಿ ಮನೆಯಲ್ಲಿ ಹಾಂ ಅವರ ತಾಯಿಗೆ ಹೇಳಿ ಅಥವಾ ನೀವೂ ಜೊತೆಗೆ ಕೂರ್ಸಿ ಚೆನ್ನಾಗಿ ಹೇಳಿ ಹೇಳ್ಕೊಡಿ ಟ್ಯೂಷನ್ಸಲ್ಲಿ ಮಾಡ್ತಾರಲ್ಲ ಆ ಮೇಡಮ್ಗೆ ಹೇಳಿ ನೀವು ಒಂದು ಸಲ ಸ್ಕೂಲ್ ಹತ್ರ ಬಂದ್ಹೋಗಿಯಪ್ಪ ಹಾಂ ಹಾಂ ಸರಿ ಅಪ್ಪ ಆಯಿತು ಹಾಂ ಥ್ಯಾಂಕ್ ಯು